ಒಂದು ನಕ್ಲಿಸ್ ತಗೊಂಡಿದ್ದೆ ನಾನು ಆನ್ಲೈನಲ್ಲಿ ತ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತು ಚೆನ್ನಾಗಿರ್ಲಿ ಬಿಡು ಅಂದ್ಬಿಟ್ಟು ನಾನು ತಗೊಂಡೆ ಅದು ತಗೊಂಡು ಬಂತು ಆನ್ಲೈನಲ್ಲಿ ಬಂದು ನೋಡ್ತೀನಿ ಅದೆಲ್ಲ ಸ್ಟೋನು ಚೆನ್ನಾಗಿಲ್ಲ ಆಮೇಲೆ ಅದು ಇದೂ ಚೆನ್ನಾಗಿಲ್ಲ ಹರಳೂ ಚೆನ್ನಾಗಿಲ್ಲ ಸ್ಟೋನೂ ಚೆನ್ನಾಗಿಲ್ಲ ಆಮೇಲೆ ಅದರದ್ದು ಡಿಸೈನೂ ಚೆನ್ನಾಗಿಲ್ಲ ಏನೂ ಚೆನ್ನಾಗಿಲ್ಲಪ್ಪ ಯಾಕೆ ಇಂಥದ್ದು ತಗೊಂಡ್ನೋ ಏನೋ ಅನ್ನಿಸುತ್ತೆ ನನಗಂತ್ರು ಹೇಳ್ದೆ ಮನೆಗೆ ಎಲ್ಲರ್ಗೂ ಹಿಂಗೆ ಇನ್ನೂರು ರೂಪಾಯಿ ಕೊಟ್ಟು ಬಿಟ್ಟು ತಗೊಂಡೆ ನಕ್ಲಿಸ್ ಅದು ಅದು ಯಾಕೋ ಈ ಥರ ಬರುತ್ತೆ ಅದ್ನ ಯಾಕೆ ತಗಳಾಕ್ ಹೋದೆ ನೀನು ಬೇರೆ ತಗಂಡಿದ್ ಆಗೋದು ನೀನು ಅದ್ನ್ಯಾಕೆ ತಗಳಾಕ್ ಹೋಗಿದ್ದೆ ಬೇಡ ಸುಮ್ಮನೆ ದುಡ್ಡೂ ಹೋಯ್ತು ಅದೂ ಹೋಯ್ತು ಅಂತ ಅಂದರು ಮನೆಯಲೆಲ್ಲ ನನಗೆ ಚೆನ್ನಾಗಿ ಕಾಣ್ತು ಅಂತ ನಾವು ತಗೊಂಡ್ವಿ ಆದ್ರೆ ಅದು ತಂದ್ಮೇಲೆ ಎಲ್ಲ ಸ್ಟೋನೂ ಆಮೇಲೆ ಅವೆಲ್ಲ ಕಪ್ಪಾಗ್ತಾ ಇತ್ತು ನೋಡಿದ್ರೆ ಎಲ್ಲ ಒಂದೊಂದೇ ಹರ್ಳು ಉದುರುತ್ತಾ ಐತೆ ಉದುರಿದ್ರೆ ಅದನ್ನು ನಾವು ಹಾಕ್ಕಂಡ್ರೂನು ಚೆನ್ನಾಗಿ ಕಾಣಂಗೇ ಇಲ್ಲ ಹಂಗ್ ಆಗಿ ಬಿಟ್ಟೈತಪ್ಪ ಅದು ಯಾವ ಥರ ನಕ್ಲಿಸ್ ಕೊಟ್ನೇನೋ ಆನ್ಲೈನ್ನಲ್ಲಿ ನಾನು ಬುಕ್ ಮಾಡಿದ್ದು ಆ ಥರ ನಕ್ಲಿಸ್ ಕೊಟ್ಟು ಬಿಟ್ಟು ಅದೆಲ್ಲ ಇದಾಗಿ ಬಿಡ್ತು ಕಾಣ್ರಿ ಅದು ಆ ಥರ ಎಲ್ಲ ಒಂಥರ ಚೆನ್ನಾಗೇ ಕಾಣೋಲ್ಲ ಹಕ್ಕಂಬುಟ್ರೆ ಒಂಥರ ಏನೋ ಕಂಡಂಗೆ ಕಾಣುತ್ರಿ ಆ ಥರ ಇಷ್ಟನೇ ಆಗಲಿಲ್ಲಪ್ಪ ಆನ್ಲೈನ್ ಬುಕ್ ಮಾಡಿರೋದು ಹಾಗಾಗಿ ಅದಕ್ಕೆ ನಾನು ವಾಪಾಸ್ ಕೊಟ್ಟು ಬಿಟ್ಟು ರೀ ಆ ನಕ್ಲಿಸ್ ವಾಪಾಸ್ ಕೊಟ್ಟು ನನ್ನ ಹಣಾನ ಹಣ ಹಾಕ್ರಿ ನನ್ನ ಅಕೌಂಟಿಗೆ ಅಂತ ಹೇಳಿದೆ ಅವ್ರು ಹಾಣಾನ ಅಕೌಂಟಿಗೆ ಹಾಕಿದ್ರು ಅಮೌಂಟೆಲ್ಲ ನಮ್ಮ ನನ್ನ ಅಕೌಂಟಿಗೆ ಬಂದು ಹಾಕಿದ್ರಿ ಅಷ್ಟೇ ರೀ